ಚಿತ್ರದುರ್ಗದಲ್ಲಿ ಒಳ್ಳೆಯ ಜನ್ಗಳು ಬಂದು ಎಲ್ಲ ಸೇರೋದು ಒಳ್ಳೆಯ ಇದಪ್ಪ ಅಂದರೆ ಎಕನಾಥೇಶ್ವರಿ ಎಕನಾಥೇಶ್ವರಿ ಜಾತ್ರೆ ಅಂದರೆ ಇಡೀ ಚಿತ್ರದುರ್ಗನೇ ಮಾಡುತ್ತೆ ಚಿತ್ರದುರ್ಗಕ್ಕೆ ಮಾಡಿ ಇದ್ರ ಅಂದರೆ ಎಲ್ಲೆಲ್ಲಿಂದನೋ ಬರ್ತಾರೆ ಹೊರ್ಗಡೆಯಿಂದೆಲ್ಲ ಬಂದು ತುಂಬ ಜನ ಸೇರ್ತಾರೆ ತುಂಬ ಜೋರಾದ ಹಬ್ಬ ಮನೆ ಮನೆಗೂ ಕುರಿಗಳೆಲ್ಲ ಕಡೀತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆಮೇಲೆ ಇದು ಬಂದು ದಸರಾ ದಸರಾದಲ್ಲಂತೂ ಚಿತ್ರದುರ್ಗ ಮುರುಗಾಸಾಮಿ ಮಠನಾ ನೋಡಲಿಕ್ಕೇ ಆಗೋಲ್ಲ ಅಷ್ಟು ಸುಂದರವಾಗಿರುತ್ತೆ ಇರೋ ಬರೋ ಎಕ್ಸಿಮಿಷನ್ಗಳು ಆಮೇಲೆ ಸುಂದ್ ಭಾಳ ಸುಂದ್ರವಾಗಿ ಇದು ಮಾಡಿರ್ತಾರೆ ಅವಾಗಲೂ ಅಷ್ಟೇ ಹೊರಗಿನ ಜನ್ಗಳು ಎಲ್ಲರೂ ಬರ್ತಾರೆ ಎಲ್ಲೆಲ್ಲಿಂದನೋ ಬಂದು ನೋಡ್ತಾರೆ ಹೊರ್ಗಡೆ ದೇಶದಿಂದನೂ ಬರ್ತಾರೆ ಅಂಥ ಸುಂದರವಾಗಿ ಇರುತ್ತೆ ಆಮೇಲೆ ಗಣೇಶ ಹಬ್ಬ ಗಣೇಶ ಹಬ್ಬ ಅಂದರೆ ಹಿಂದೂ ಮಹಾಗಣಪತಿ ಹಿಂದೂ ಮಹಾಗಣಪತಿ ಅಂದರೆ ಚಿತ್ರದುರ್ಗಕ್ಕೆ ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ನು ಈ ಕರ್ನಾಟಕ ನಂಬರ್ ಒನ್ ಅಂದರೆ ಎಲ್ಲೆಲ್ಲಿಂದ ಬರ್ತಾರೆ ಅಂದರೆ ಇಲ್ಲಿ ಒಂದು ಕಲ್ಲು ಬಿಸಾಕಿದ್ರು ಕೆಳಗೆ ಬೀಳಕ್ಕೆ ಆಗೋದಿಲ್ಲ ಅಷ್ಟು ಜನ ಸೇರಿರ್ತಾರೆ ಅಷ್ಟು ಜನ ಅಂದರೆ ನೋಡಲಿಕ್ಕೆ ಸುಂದ್ರವಾಗೇ ಇರುತ್ತೆ ವರ್ಷ ವರ್ಷ ಒಂದೊಂದು ಗಣೇಶ ಒಂದೊಂದು ಥರ ಚೇಂಜ್ ಆಗಿರುತ್ತೆ ಒಂದೊಂದು ವರ್ಷಕ್ಕೂ ಒಂದೊಂದು ರೀತಿಯಲ್ಲಿ ಇರುತ್ತೆ ಗಣೇಶ ಅಷ್ಟು ಸುಂದ್ರವಾಗಿರುತ್ತೆ ಎಷ್ಟು ಸುಂದ್ರುವಾಗಿರುತ್ತೆ ಅಂದರೆ ನೋಡಲಿಕ್ಕೆ ಆಗೋಲ್ಲ ಒಂದು ಅದನ್ನ ಕುಂಡ್ರಸೋದು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನದಲ್ಲಿ ಇಪ್ಪತ್ತೊಂದು ರೀತಿನೂ ನೆಡೆಯುತ್ತೆ ಹಿಂದೂ ಮಹಾಗಣಪತಿಯಲ್ಲಿ ಎಷ್ಟು ಇದಾಗಿರುತ್ತೆ ಅಂದರೆ ಒಂದೊಂದು ದಿನಕ್ಕೂ ಒಂದೊಂದು ಫೋಗ್ರಾಮು ಇರುತ್ತೆ ಆ ಗಣೇಶನ ಆವರಣದಲ್ಲಿ ಒಂದೊಂದು ದಿನ ಒಂದೊಂದು ವೃತ್ತಿ ಒಂದೊಂದು ನಾಟ್ಕ ಒಂದೊಂದು ಸಂಗೀತ ಒಂದೊಂದು ಇದನ್ನ ನೋಡಲಿಕ್ಕೇ ಆಗೋದಿಲ್ಲ ಅಷ್ಟು ಚೆಂದ ಇರುತ್ತೆ ಅದನ್ನು ನೋಡಲಿಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ ಎಲ್ಲೆಲ್ಲಿಂದ ಅಂದರೂ ಹೊರಗಡೆ ದೇಶದಿಂದೆಲ್ಲ ಬರ್ತಾರೆ ಆ ಗಣೇಶನ್ನ ಬಿಡೋ ದಿನನೂ ಅಷ್ಟೇ ಅಷ್ಟು ಇದಾಗಿರುತ್ತೆ ಆಮೇಲೆ ಒಂದೊಂದು ದಿನನೂ ಒಂದೊಂದು ಥರ ಪ್ರಸಾದ ಎಷ್ಟು ಪ್ರಸಾದ ಇರುತ್ತೆ ಅಂದರೆ ಅಷ್ಟು ಪ್ರಸಾದ ಇರುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ಥರ ಅಷ್ಟು ಇದಾಗಿ ಭಾಳ ಚೆನ್ನಾಗಿರುತ್ತೆ ಹಿಂದೂ ಗಣಪತಿ ಅಂದರೆ ಕರ್ನಾಟಕದಲ್ಲಿ ಚಿತ್ರದುರ್ಗಕ್ಕೆ ಪೇಮೆಸ್ ಅಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ ಬಿಡೋ ದಿನನೂ ಅಷ್ಟೇ ಚೆಂದ ಇರುತ್ತೆ ಈ ಡಿ ಝೆ ಆಗಲೀ ಜನ ಆಗಲೀ ಆ ಬಿಡೋ ದಿನ ಊಟ ತಿಂಡಿ ಐಸ್ಕ್ರೀಮ್ಗಳು ಮದ್ಯಗಳು ಜನಗಳಿಗೆ ಇದಾಗಬಾರ್ದು ಅಂತ ತುಂಬಾ ಕೊಡ್ತಾರೆ ಎಲ್ಲ ದಾನಿಗಳು ದಾನಿ ಇದು ಮಾಡ್ತಾರೆ ಅದನ್ನು ಏನು ಜನ್ಗಳು ಗಣೇಶ ಇದರಿಂದ ಮಾಡೋಲ್ಲ ಬರೀ ದಾನಿಗಳೇ ಮಾಡ್ತಾರೆ ಈ ಭಕ್ತಾದಿಗಳು ಅವರು ಇವರು ಹುಡುಗ್ರೆಲ್ಲ ದುಡ್ಡು ಹಾಕೇನು ಮಾಡೋದು ಯಜಮಾನ್ರು ದುಡ್ಡು ಹಾಕೇನು ಮಾಡೋದು ಅವೆಲ್ಲ ಬರೋ ಜನ್ಗಳಿಗೆ ತೊಂದರೆ ಆಗ್ಬಾರ್ದು ಅಂದ್ಕೊಂಡು ತುಂಬ ದುಡ್ಡು ಖರ್ಚು ಮಾಡ್ಕಂಡು ರೋಡ್ ರೋಡಲ್ಲೆಲ್ಲ ಇಟ್ಕಂಡು ನಿಮಗೆ ತಿನ್ನಿರಿ ನೀವು ತಿನ್ನಿರಿ ನೀವು ಸುಸ್ತಾಗಿರ್ತೀರ ಹೊರಗಡೆಯಿಂದ ಬಂದಿರೋರು ನೀವು ಇವು ಊಟ ಸಿಗೋಲ್ಲ ದುರ್ಗ ಬಂದಾಗಿರುತ್ತೆ ಓಟ್ಲ್ ಇರೋಲ್ಲ ಏನಿರೋಲ್ಲ ಅಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದಿರೋ ಜನ್ಗಳಿಗೆ ತೊಂದರೆ ಆಗ್ಬಾರ್ದು ಅಂದ್ಕಂಡು ನಮ್ಮ ಚಿತ್ರದುರ್ಗದ ಜನ ಎಷ್ಟು ದುಡ್ಡು ಖರ್ಚು ಮಾಡಿ ಹಿಂದೂ ಮಹಾಗಣಪತಿ ಬಿಡೋ ದಿನ ಅಷ್ಟು ಇದಾಗಿ ಮಾಡ್ತಾರೆ ಅವರ್ದು ಸ್ವಂತ ದುಡ್ದು ಹಾಕ್ಕಂಡೇ ಅವ್ರ ಸ್ವಂತ ದುಡ್ಡು ಖರ್ಚು ಮಾಡ್ಕಂಡು ಎಷ್ಟು ದುಡ್ದು ಇದು ಮಾಡ್ಕಂಡ್ ಮಾಡ್ತಾರೆ ಅದನ್ನೂ ನ್ ಹಿಂದು ಮಹಾಗಣಪತಿ ನೋಡಲಿಕ್ಕೆ ನಮ್ಮ ದುರ್ಗದಲ್ಲಿ ಒಂದು ಪೇಮಸ್ಸು ಅದಕ್ಕೆ ಅಂತನೇ ವರ್ಷ ವರ್ಷ ಕಾಯ್ತಾರೆ ಗಣೇಶ ಹಬ್ಬ ಯಾವತ್ತು ಬರುತ್ತೆ ಹಿಂದೂ ಮಹಾಗಣಪತಿ ಯಾವತ್ತು ಕುಂಡ್ರುಸ್ತಾರೆ ಅಂತ ಸೌಂದರ್ಯವಾದ ಆ ಇದನ್ನ ನೋಡ್ಲೇಬೋಕು ವರ್ಷಕ್ಕೊಂದು ಟೈಮು ತುಂಬ ಸುಂದ್ರವಾಗಿರುತ್ತೆ ನೋಡೋದಕ್ಕೆ ಚಿತ್ರದುರ್ಗ ಆ ಹಿಂದೂ ಮಹಾಗಣಪತಿ ಇದರಲ್ಲಿ ಮತ್ತು ಮಠದಲ್ಲಿ ಅದು ಅಷ್ಟೇ ಸುಂದರವಾಗಿರುತ್ತೆ ಏಕನಾಥೇಶ್ವರಿ ಜಾತ್ರೆ ಅದೂ ತುಂಬ ಸುಂದ್ರವಾಗಿರುತ್ತೆ ಆ ಜಾತ್ರೆಗೆ ಎಲ್ಲೆಲ್ಲಿಂದನೋ ಬಂದು ಕುರಿಗಳು ಕಡಿಯೋದು ಜನಗೆ ಊಟ ಹಾಕ್ಸೋದು ಬಂದಿರೋ ಜನ್ಗಳಿಗೆ ಇದಾಗಬಾರ್ದು ಅಂದ್ಕಂಡು ಆ ಎಕನಾಥೇಶ್ವರಿ ಜಾತ್ರೆ ಬೆಟ್ಟದಿಂದ ಕೆಳಗಡೆ ಅಲ್ಲೇ ಅಡಿಗೆ ಮಾಡ್ಸೋದು ಎಲ್ಲ ಇದು ಮಾಡ್ಕಂಡ್ ಜನ್ಗಳಿಗೆ ತುಂಬ ಇದಾಗಿ ಮಾಡ್ತಾರೆ ಅದನ್ನು ಇದ್ದಿದ್ರಾಗಿ ನಮ್ಮ ದುರ್ಗದ ಜನ ಅಂತ ಟೈಮಲ್ಲಿ ತುಂಬ ಇದಾಗಿ ಮಾಡ್ತಾರೆ ಅದನ್ನು